ಹಲೋ ಹಲೋ ಹಾಂ ನಿಮ್ಮ ಹೆಸ್ರು ಹೌದು ಸರ್ ನಮ್ಮದು ಕೆನರಾ ಬ್ಯಾಂಕ್ ಸರ್ ಹೌದಾ ಬನ್ನಿ ಸರ್ ಮಾಡಿ ಆಧಾರ್ ಕಾರ್ಡು ಎರಡು ಫೋಟೊ ಮತ್ತು ರೇಷನ್ ಕಾರ್ಡ್ ನೀವು ಆಧಾರ್ ಕಾರ್ಡಲ್ಲಿ ಯಾವುದು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ತಗೊಳ್ಳಿ ತಗೊ ಬನ್ನಿ ಸೇವಿಂಗ್ ಅಕೌಂಟ್ ಓಪನ್ ಮಾಡೊಕ್ಕೆ ಫಸ್ಟು ಐನೂರು ರೂಪಾಯಿತ್ತು ಇವಾಗ ಎರಡು ಸಾವಿರ ರೂಪಾಯಿ ಹಕೌಂಟ್ ಓಪನ್ ಮಾಡ್ಬೇಕು ಮಾಡೊಕ್ಕೆ ಹಾಕಬೇಕು ಮತ್ತು ನೀವು ನಾಳೆ ನಾಡಿದ್ದರಲ್ಲಿ ತಗೋಬಹುದು ಅದು ಹಮೌಂಟ್ ಎರಡು ಸಾವಿರ ರೂಪಾಯಿ ಜಾಸ್ತಿ ಅಂದ್ರೆ ಮತ್ತು ನಿಮ್ಮ ಅಕೌಂಟಲ್ಲೆ ಇರುತ್ತಲ್ಲ ಮತ್ತೆ ನಾಳೆ ತಗೊಬೋದು ನೀವು ಈಗ ಫಸ್ಟ್ ಎರಡು ಸಾವಿರ ರೂಪಾಯಿ ತಂದು ಹಕೌಂಟ್ ಓಪನ್ ಮಾಡ್ಕೊಳ್ಳಿ ಆಮೇಲೆ ನಾಳೆ ತಗೊಳ್ಳಿ ದುಡ್ಡು ದುಡ್ಡು ಅಜೆಸ್ಟ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡಿ ಸರ್ ನಿಮ್ಗೆ ಅಕೌಂಟ್ ಓಪನ್ ಆಗ್ಬೇಕಾ ಬೇಡಾ ಹಾಂ ಆಮೇಲ್ ನಾಳೆ ತಗೊಳ್ಳಿ ದುಡ್ಡಿಲ್ಲ ಅಂತ ಅಂದರೆ ದುಡ್ಡು ನಾವೇ ಹಾಕಬೇಕಾ ನಿಮ್ಮ ಹಕೌಂಟು ನೀವು ಇದನ್ನು ಮಾಡಬೇಕು ಆಂ ನೀವು ಒಂದು ಹನ್ನೊಂದು ಗಂಟೆ ಮೇಲೆ ಬನ್ನಿ ಸರ್ ಹ್ಞೂ ಸರಿ ಮತ್ತು ನ್ಯಾಮಿನಿ ಯಾರು ಇರ್ತಾರೊ ನ್ಯಾಮಿನಿ ನ್ಯಾಮಿನಿ ಅವ್ರ ಫೋನ್ ನಂಬರ್ ಬೇಕು ಸರ್ ಫೋನ್ ನಂಬರು ಅವ್ರ ಅಡ್ರಸ್ಸು ಬೇಕು ಹಾಂ ಲೋನ್ ಬರುತ್ತೆ ಲೋನ್ ಬರುತ್ತೆ ನೀವು ಅಮೌಂಟ್ ಹಾಕೊಂಡ್ ಹೊಗಬೇಕು ಬ್ಯಾಂಕಿಗೆ ಜೀರೋ ಬ್ಯಾಲೆನ್ಸ್ ಇದ್ದರೆ ಲೋನ್ ಕೊಡೋದಿಲ್ಲ ಬ್ಯಾಂಕಲ್ಲಿ ಹಮೌಂಟ್ ಇಡಬೇಕು ನಿಮ್ಮದು ಅವಾಗ ಲೋನ್ ಕೊಡ್ತೀವಿ ಇಂಟ್ರೆಸ್ಟು ಎರಡು ಪರ್ಸೆಂಟು ಓಕೆ ಓಕೆ ಸರ್ ನಾಳೆ ಬನ್ನಿ